ಚಿಕ್ಕಮಗಳೂರು ಚಿಕ್ಕಮಗ್ಳೂರು ಹೇಳ್ಬೇಕಾರೆ ಸರ್ವ ಉತ್ತಮವಾದಂಥ ಪ್ಲೇಸು ಚಿಕ್ಕಮಗಳೂರು ಕಾಫಿ ನಾಡು ಕಾಫಿನಾಡಲ್ಲಿ ಜಾಸ್ತಿ ಕಾಫಿ ಬೆಳವಣ್ಗೆ ಆಗುತ್ತೆ ಕಾಫಿ ತೋಟಗಳು ಇದ್ದಾವೆ ಕಾಫಿ ತೋಟಗಳಲ್ಲಿ ಲೇಬರಿಗೆ ಸಿಕ್ಕಂಥ ಕೆಲಸಗಳು ಕಾಫಿ ತೋಟ ಮಾಲಿಕರು ಒಳ್ಳೆಯ ಸಂಬಳವನ್ನು ನೀಡ್ತಾರೆ ಮತ್ತು ಎಲ್ಲಿ ಚಿಕ್ಕಮಗ್ಳೂರಲ್ಲಿ ಒಳ್ಳೆಯ ಒಳ್ಳೆಯ ಫುಡ್ಡು ಫುಡ್ಡಲ್ಲಿ ಜಲೇಬಿ ಅನ್ನೋದು ತುಂಬ ಉತ್ತಮವಾಗಿರುತ್ತೆ ಜಲೇಬಿ ಅಂಗಡಿ ಚಿಕ್ಮಗ್ಳೂರಲ್ಲಿ ಫೇಮಸ್ ಇದೆ ರಾಜಸ್ಥಾನ ಜಲೇಬಿ ಸೆಂಟರ್ ಕೆಲವು ಮೂವತ್ತು ವರ್ಷಗಳಿಂದ ತುಂಬಾ ಬಿಸಿ ಬಿಸಿ ಜಲೇಬಿ ನಮ್ಮ ಕಣ್ಮುಂದೆ ತಯಾರಿಸಿ ಕೊಡ್ತಾರೆ ಮತ್ತು ಎಮ್ ಜಿ ರೋಡು ಐ ಜಿ ರೋಡು ಎಮ್ ಜಿ ರೋಡಲ್ಲಿ ಎಲ್ಲ ಶಾಪ್ಗಳು ಇದೆ ನೀವು ಯಾವ ಬಟ್ಟೆಗಳನ್ನೋ ಚಿನ್ನಾನೋ ಖರ್ದೀಸಲು ಎಮ್ ಜಿ ರೋಡಲ್ಲಿ ಐ ಜಿ ರೋಡಲ್ಲಿ ಲಾಡ್ಜಿಂಗು ಫುಡ್ಡು ಮತ್ತು ಜನಗಳದ್ದು ಇಲ್ಲಿ ಉದ್ಯೋಗ ಪಡ್ಕಳ್ಳಿಕೆ ಎರಡು ಮೂರು ಫುಡ್ ಫ್ಯಾಕ್ಟ್ರಿಗಳು ಇದಾವೆ ಬಾಕಿ ಬ್ಯಾರೆ ಉದ್ಯೋಗಕ್ಕೆ ಇಲ್ಲಿ ಯಾವ ದಾರಿ ಇಲ್ಲ ಗಾರೆ ಕೆಲಸ ಕಾಫಿ ತೋಟದಲ್ಲಿ ಕಾಫಿ ಕಿಲೊ ಕೀಳೋ ಕೆಲಸ ಅಷ್ಟು ಬಿಟ್ಟರೆ ಚಿಕ್ಮಗ್ಳೂರು ತುಂಬ ಬೆಸ್ಟ್